ತುಮಕೂರು ಜಿಲ್ಲೆಯಲ್ಲಿ ನಾವು ವಿಶೇಷ ಸ್ಥಳೀಯ ಕಲಾ ಪ್ರಕಾರಗಳನ್ನು ಕಾಣ್ಬೋದು ಕುಶಲ ಕಲೆಗಳನ್ನು ಕಾಣ್ಬೋದು ಕುಶಲ ಕರ್ಮಿಗಳನ್ನು ಕಾಣ್ಬೋದು ತಲೆಮಾರಿನಿಂದ ತಲೆಮಾರಿಗೆ ಇಳಿದು ಬಂದಿರುವಂತಹ ಪ್ರಮುಖ ಕುಶಲ ಕರ್ಮಿಗಳನ್ನು ಕಾಣ್ಬೋದು ಐತಿಹಾಸಿಕ ಇತಿಹಾಸವನ್ನು ಕಾಣ್ಬೋದು ತುಮಕೂರಿನಲ್ಲಿ ಎಲ್ಲವನ್ನು ಪ್ರತಿಬಿಂಬಿಸುತ್ತದೆ ಉದಾಹರಣೆ ಅಂತ ಬಂದಾಗ ತುಮಕೂರಿನಲ್ಲಿ ಅತಿ ಹೆಚ್ಚು ಕೊಬ್ಬರಿ ಉತ್ಪಾದನೆಯನ್ನು ಮಾಡುತ್ತಾರೆ ಅದಕ್ಕೆ ತಿಪಟೂರು ಹೆಸರುವಾಸಿ ಮತ್ತು ತುಮಕೂರಿನಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯನ್ನು ಉತ್ಪಾದನೆ ಮಾಡುತ್ತಾರೆ ಅಥವಾ ಬೆಳೆಯುತ್ತಾರೆ ಅಂತ ಹೇಳಬಹುದು ತುಮಕೂರಿನಲ್ಲಿ ಐತಿಹಾಸಿಕ ಸ್ಥಳಗಳು ಅಂತ ಬಂದಾಗ ಒಂದೇ ಕಲ್ಲಿನಲ್ಲಿ ಕಟ್ಟಿದಂತಹ ಸರ್ಪದ ಹೆಡೆಯಾಗಿರಬಹುದು ಮತ್ತು ತುಮಕೂರಿನಲ್ಲಿ ಒನ್ ಏಕಶಿಲಾ ಬೆಟ್ಟ ಮಧುಗಿರಿಯ ಏಕಶಿಲಾ ಬೆಟ್ಟ ಇದು ಪ್ರಪಂಚದ ಏಕಶಿಲಾ ಬೆಟ್ಟ ಅಂತಲೇ ಕರಿತೀವಿ ಇದು ಒಂದು ಪ್ರವಾಸಕ್ಕೆ ಹೆಸರುವಾಸಿಯಾದಂತಹ ತುಮಕೂರು ಜಿಲ್ಲೆಯೇ ಅಂತ ಹೇಳಬಹುದು ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಅನೇಕ ಪ್ರವಾಸ ಸ್ಥಳಗಳನ್ನು ನಾವು ಕಾಣಬಹುದು ಅದರಲ್ಲಿ ಮತ್ತು ಪಾವಗಡದಲ್ಲಿ ಪಾವಗಡದಲ್ಲಿರುವಂತಹ ಸೋಲಾರ್ ಪಾರ್ಕನ್ನು ಕಟ್ಟಿದ್ದೀವಿ ಇದು ಒಂದು ಹೆಸರುವಾಸಿ ಅಂತಲೇ ಹೇಳಬಹುದು ಮತ್ತು ವಸಂತ ನರಸಾಪುರದಲ್ಲಿ ಕರ್ನಾಟಕದಲ್ಲಿಯೇ ಪ್ರಥಮ ಫುಡ್ ಪಾರ್ಕ್ ಅಂತ ಹೇಳಬಹುದು ಇದು ಒಂದು ಹೆಸರುವಾಸಿಯಾದಂತಹ ಹೆಸರುವಾಸಿಯಾದಂತಹ ತಾಣ ಅಂತಲೇ ಹೇಳಬಹುದು ಇದು ಒಂದು ಇತಿಹಾಸಕ್ಕೆ ಹೆಸರುವಾಸಿಯಾದಂತಹ ತುಮಕೂರು ಜಿಲ್ಲೆ ಅಂತಲೇ ಹೇಳಬಹುದು ಮತ್ತು ಇಲ್ಲಿ ಅನೇಕ ಕ ಕರಕುಶಲತೆ ಕುಶಲ ಕರ್ಮಿಗಳನ್ನು ಕಾಣಬಹುದು ಕರ ಕರ ಕಲಾಪ್ರಕಾರಗಳು ಕುಶಲಕರ್ಮಿಗಳು ಅಂತ ಬಂದಾಗ ಅತಿ ಹೆಚ್ಚು ಕಲ ಕು ಕರಕುಶಲಗಳನ್ನು ಕರ್ಮಿಗಳನ್ನು ಕಾಣಬಹುದು ಇದರಲ್ಲಿ ಅನೇಕ ಕರಕುಶಲಗಳಲ್ಲಿ ಕರಕುಶಲಗಳಲ್ಲಿ ಅಂತ ಬಂದಾಗ ಒಂದು ಬುಟ್ಟಿ ಹೆಣೆಯುವುದಾಗಿರಬಹುದು ನೇಕಾರಿಕೆ ಆಗಿರಬಹುದು ಸೀರೆ ನೇಕಾರಿಕೆ ಆಗಿರಬಹುದು ಬುಟ್ಟಿ ಹೆಣೆಯುವುದಾಗಿರಬಹುದು ಮರಗೆಲಸ ಆಗಿರಬಹುದು ಮರಗೆಲಸ ಅಂತ ಬಂದಾಗ ಮಂಚ ಮಾಡುವುದಾಗಿರಬಹುದು ಈ ಥರ ಇನ್ನೂ ಅನೇಕ ಕರಕುಶಲ ಕರ್ಮಿಗಳನ್ನು ನೋಡ್ಬೋದು ನೇಕಾರಿಕೆ ಅಂತ ಬಂದಾಗ ಸೀರೆಯನ್ನು ನೇಯಬಹುದು ರೇಷ್ಮೆ ಸೀರೆ ಆಗಿರಬಹುದು ಮುಂತಾದ ಸೀರೆ ನೇಕಾರಿಕೆ ಆಗಿರಬಹುದು ಮತ್ತು ಬುಟ್ಟಿ ಹೆಣೆಯುದಾಗಿರಬಹುದು ತಟ್ಟಿಗಳನ್ನು ಹೆಣೆಯುದಾಗಿರಬಹುದು ಮನೆಯಲ್ಲಿ ಆಭರಣಗಳ ಆಟಿಕೆಗಳಾಗಿರಬಹುದು ಆಭ್ ಆಭರಣಗಳ ರೀತಿಯಲ್ಲಿ ಬುಟ್ಟಿಯನ್ನು ಹೆಣೆದು ಗೊಂಬೆಗಳಿಗೆ ಹಾಕುವುದಾಗಿರಬಹುದು ಈ ರೀತಿಯ ಮುಂತಾದ ಕರಕುಶಲತೆಯನ್ನು ಕಾಣಬಹುದು ಸಾಂಸ್ಕೃತಿಕದಲ್ಲಿ ಜಾನಪದ ನೃತ್ಯಗಳು ಅಂತ ಬಂದಾಗ ಕರ್ನಾಟಕದ ಜಾನಪದ ನೃತ್ಯ ಅಂತ ಬಂದಾಗ ಯಕ್ಷಗಾನ ತುಮಕೂರಿನಲ್ಲಿ ಹೆಸರುವಾಸಿ ಅಂತ ಬಂದಾಗ ಯಕ್ಷಗಾನ ನೃತ್ಯವನ್ನು ಆಡ್ತಾರೆ ಯಾವುದೇ ಒಂದು ಸಮಾರಂಭಗಳಲ್ಲಿ ಯಕ್ಷಗಾನವನ್ನು ಆಡ್ತಾರೆ ಈ ಯಕ್ಷಗಾನ ಅಂತ ಬಂದಾಗ ಯಕ್ಷಗಾನದಲ್ಲಿ ನಾವು ನೃತ್ಯ ಯಾವುದೇ ಒಂದು ಸಮಾರಂಭವನ್ನು ಸ್ಥಾಪಿಸುವ ಪ್ರಾಂಭಿಸುವಾಗ ಆ ಸ್ಥಾಪನೆಯಲ್ಲಿ ಯಾವುದೇ ಒಂದು ಏನಾದರೂ ಆರ್ಗನೈಜೇಷನನ್ನು ಸ್ಥಾಪನೆ ಮಾಡ್ತಿದ್ದೀವಿ ಅಂತ ಬಂದಾಗ ಈ ಯಕ್ಷಗಾನ ನೃತ್ಯವನ್ನು ಆಡುವುದರ ಮೂಲಕ ನಾವು ಸ್ಥಾಪನೆ ಮಾಡ್ತೀವಿ ಅಂತಲೇ ಹೇಳಬಹುದು ಇನ್ನೂ ಅನೇಕ ಜಾನಪದ ನೃತ್ಯಗಳಾಗಿರಬಹುದು ಐತಿಹಾಸಿಕ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ ತುಮಕೂರು ಅಂತಲೇ ಹೇಳಬಹುದು ಹೀಗೆ ಎಲ್ಲ ರೀತಿಯ ವಿಶೇಷ ಸ್ಥಳೀಯ ಪ್ರಕಾರಗಳನ್ನು ಕೂಡ ತುಮಕೂರು ಜಿಲ್ಲೆಯೇ ಹೆಸರುವಾಸಿಯಾಗಿದ್ದು ತುಮಕೂರು ಜಿಲ್ಲೆಯೂ ಕೂಡ ಒಂದು ಸ್ಮಾರ್ಟ್ ಸಿಟಿಯಾಗಿ ಬೆಳೆಯುತ್ತಿದೆ ಅಂತಲೇ ಹೇಳಬಹುದು